ಏ ಗೊತ್ತಾ ನಾನು ಮೊನ್ನೆಆನ್ಲೈನಲ್ಲಿ ಸ್ಯಾರಿ ಬುಕ್ ಮಾಡಿದೆ ಆ ಸ್ಯಾರಿ ಒಂಚೂರು ಚೆನ್ನಾಗಿಲ್ಲ ಈ ಇಲ್ಲಿದ್ದಿದ್ದ ಕಲರೇ ಬೇರೆಯಿದೆ ಇಲ್ಲಿರೋ ಕಲರೇ ಬೇರೆಯಿದೆ ನೋಡಿ ನನಗಂತೂ ಯಪ್ಪಾ ಬೇಜಾರೇ ಆಗೋಯ್ತು ಅದರ ಪ್ಯಾಕಿಂಗ್ ಹೇಗಿದೆ ಗೊತ್ತಾ ಒಂಚೂರು ಚೆನ್ನಾಗಿಲ್ಲ ಆ ಪ್ಯಾಕಿಂಗ್ ಮಾಡಿದ್ದಾರೆ ಅದು ಯಾವ್ಯಾವುದೋ ಪೇಪರ್ಸಲ್ಲೆಲ್ಲ ಮಾಡಿದ್ದಾರೆ ಒಂಚೂರು ಸೇಫ್ಟಿಯೂ ಇಲ್ಲ ಆ ಪ್ರೋಡಕ್ಟ್ಸ್ನ ಅಲ್ಲಿ ನೋಡ್ದಾಗ ಎಷ್ಟು ಖುಷಿಯಿಂದ ಅಯ್ಯೋ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂಥೇಳಿ ತಗೊಂಡೆ ಆದರೆ ಇಲ್ಲಿ ನೋಡಿದ್ರೆ ಒಂಚೂರು ಚೆನ್ನಾಗಿಲ್ಲ ಡಬ್ಬ ಥರ ಇದೆ ಅದಕ್ಕೆ ಕೊಟ್ಟಿರೊ ಲೇಸ್ ಇರ್ಬೋದು ನಾವು ಕೊಂಡೆ ಲೇಸ್ ಎಲ್ಲದನ್ನ ಹಾಕಿರೋದ್ರಿಂದ ತುಂಬ ಕ್ವಾಲಟಿ ಇರೋದರಿಂದ ಐಟಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಮಿರರ್ ವರ್ಕು ಮಿರರ್ ಫಿನಿಶಿಂಗ್ ಇರೋದರಿಂದ ನೋಡೋದಕ್ಕೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಅಂದ್ಕೊಂಡೆ ಆದರೆ ಇದು ಹೇಗಿದೆ ಗೊತ್ತಾ ನೋಡಿದ್ರೆ ತ್ರೆಡ್ ಎಂಬ್ರೈಡ್ರಿ ವರ್ಕ್ ಮಾಡಿದ್ದಾರಲ್ಲ ಅದೆಲ್ಲ ಮುಟ್ಟಿದ್ರೆ ಸಾಕು ಎಲ್ಲ ಓಪನ್ ಆಗ್ತಾಯಿದೆ ಹಾಗೇ ಕಿತ್ತು ಬರ್ತಿದೆ ಮತ್ತೆ ಒಂದು ಸ್ವಲ್ಪ ಏನಾದರೂ ನೀರೇನಾದರೂ ಅದ್ರ ಮೇಲೆ ಬಿತ್ತು ಅಂದರೆ ಸಾಕು ಅದರಲ್ಲಿರೊ ಕಲರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿದೆ ಹಾಗಾಗಿತ್ತು ಒಂಚೂರು ಚೆನ್ನಾಗಿಲ್ಲ ಥೂ ಎಷ್ಟು ವರ್ಸ್ಟ್ ಕ್ವಾಲಿಟಿದು ಬಟ್ಟೆ ಕೊಟ್ಟಿದ್ದಾರೆ ಅಂದರೆ ಇದು ಏಕಾದ್ರೂ ತಗೊಂಡ್ನೋ ಅನ್ನುವಷ್ಟು ಕೊಟ್ಟಿದ್ದಾರೆ ಥೂ ಚೆನ್ನಾಗೆ ಇಲ್ಲ ಗೊತ್ತಾ ನೀನು ನಾನಂತೂ ಹೇಳ್ತೀನಿ ನೀವೇನಾದ್ರೂ ತಗೊಳ್ಬೇಕೆಂದ್ರೆ ಆನ್ಲೈನಲ್ಲಿ ತಗೊಳ್ಳೇಬೇಡಿ ಯಾವ ಪ್ರಾಡಕ್ಟ್ಸನು ಚೆನ್ನಾಗಿಲ್ಲ ಅದ್ರಲ್ಲೂ ಬಟ್ಟೇನಂತೂ ತಗೊಳ್ಳೇಬೇಡಿ ಕಡಿಮೆಗೆ ಸಿಗುತ್ತೆ ಡಿಸ್ಕೌಂಟ್ ಇದೆ ಹೌದಲ್ವಾ ಇಲ್ಲೆ ತಗೊಳ್ಬೋದಲ್ವ ಯಾಕೆ ಒಂದ್ಸಲ ಟ್ರೈ ಮಾಡ್ಬಾರ್ದು ಅಂತ ನಾನು ಟ್ರೈ ಮಾಡಿದೆ ಆದರೆ ಇದೊಂದು ಸ್ವಲ್ಪನೂ ಚೆನ್ನಾಗಿಲ್ಲ ಎಷ್ಟು ಡಬ್ಬ ಥರ ಇದೆ ಅಂದರೆ ನೆಲ ಒರೆಸೋದುಕ್ಕೂ ಯೂಸ್ ಆಗಲ್ಲ ಆ ಥರ ಕಳ್ಸಿದ್ದಾರೆ ಅಲ್ಲಿ ನೋಡಿದ್ರೆ ಯಾವ ಥರ ಇತ್ತು ಅಂದರೆ ಮಾಡೆಲ್ಸ್ ಎಲ್ಲ ಹಾಕ್ಕೊಂಡು ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಅನ್ನೊ ಥರ ಕಲರ್ಸ್ ಎಲ್ಲ ಬ್ರೈಟ್ ಆಗಿತ್ತು ಇಲ್ಲಿ ನೋಡಿದ್ರೆ ಫುಲ್ ಡಲ್ ಕಲರ್ ಇದೆ ಮತ್ತೆ ಒಂದು ಕಲರಿಂದ ಇನ್ನೊಂದು ಕಲರ್ಗೆ ಅದು ಸ್ಪ್ರೆಡ್ ಆಗ್ತಿದೆ ಆ ಥರ ಬಟ್ಟೆ ಒಂಥರಾ ಅದ್ರದ್ದು ಈ ಬಟ್ಟೆ ನೋಡಿದ್ರೆ ಉಜ್ಜಿದ್ರೆ ಸಾಕು ಅದ್ರಲ್ಲಿ ಗುಳ್ಳೆ ಗುಳ್ಳೆ ಥರ ಬರ್ತಾಯಿದೆ ಬಬಲ್ಸ್ ಎಲ್ಲ ಕ್ರಿಯೇಟ್ ಆಗಿದೆ ಒಂದ್ಸಲ ಹಿಂಗೆ ವಾಶ್ ಮಾಡ್ಬಿಟ್ರಂತೂ ಆ ಬಟ್ಟೆ ಹಳೆ ಬಟ್ಟೆ ಥರ ಆಗೋಗ್ಬಿಡುತ್ತೇನೋ ಆ ಥರ ಇದೆ ಹಾಗಾಗಿ ಲೇಸ್ ಅಂತೂ ಲೋ ಕ್ವಾಸ್ಟ್ ಲೇಸ್ನ ಹಾಕಿದ್ದಾರೆ ದಾರ ಎಲ್ಲ ಹಿಂಗೆ ಇಟ್ಕೊಂಡ್ರೆ ಸಾಕು ಮಣಿಗಳೆಲ್ಲ ಉದುರೋಗ್ತಿದೆ ಒಂದು ಸ್ವಲ್ಪವೂ ಸ್ಟಿಚಿಂಗ್ ಕ್ವಾಲಿಟಿಯೇ ಇಲ್ಲ ಲಾಂಗ್ ಸ್ಟಿಚ್ಚು ಲೂಸ್ ಸ್ಟಿಚ್ ಎಲ್ಲ ಇದೆ ಆಮೇಲೆ ಮತ್ತೆ ಇದರಲ್ಲಿ ಏನಿದೆ ಅಂದರೆ ಲಾಸ್ಟಲ್ಲಿ ಒಂದು ಲೇಸ್ ಹಾಕಿದ್ದಾರೆ ಅದಕ್ಕೂ ಇದಕ್ಕೂ ಕಾಂಟ್ರೆಸ್ಟೆ ಇಲ್ಲ ಯಾವ ಉದುಕ್ಕೋ ಇನ್ಯಾವುದೋ ಹಾಕಿದ್ದಾರೆ ಡ್ಯಾಮೇಜ್ ಒಂದು ಸ್ವಲ್ಪ ಡ್ಯಾಮೇಜು ಸಹ ಇದೆ ಅದರಲ್ಲಿಅದರೊಳ್ಗಡೆ ಒಂದು ಕೆಲವೊಂದು ಪಾರ್ಟ್ಸ್ಗಳೆಲ್ಲ ಬಿಟ್ಬಿಟ್ಟಿದ್ದಾರೆ ಅಂದರೆ ಕ್ಲೀನೆ ಮಾಡಿಲ್ಲ ಇವಾಗ ಸ್ಟಿಚಸ್ ಕಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಹಾಕೊಂಡಿರ್ತಾರಲ್ವ ಸ್ಟಿಕ್ಕರ್ಸ್ ಎಲ್ಲ ಅದೆಲ್ಲ ನೀಟಾಗಿ ರಿಮೂನೇ ಮಾಡಿಲ್ಲ ಹಾಗೆಯೇ ಕಳಿಸಿದ್ದಾರೆ ಹಾಗಾಗಿ ಏನಂತ ಅಂದ್ರೆ ನೋಡೋದಕ್ಕೆ ಚೆನ್ನಾಗೇ ಕಾಣಿಸ್ತಿಲ್ಲ ಒಳಗಡೆ ಅದಕ್ಕೆ ಲೈನಿಂಗ್ ಯೂಸ್ ಮಾಡಿದ್ದಾರಲ್ಲ ಅದಂತು ಡಬ್ಬ ಥರ ಇದೆ ಸ್ವಲ್ಪವೂ ಕ್ವಾಲಿಟಿ ಇಲ್ಲ ಹೆಂಗೆಂದ್ರೆ ಹಿಂಗಂದ್ರೆ ಸಾಕು ಜುಮ್ ಜುಮ್ ಥರ ಎಲ್ಲ ಓಪನ್ ಆಗಿ ಒಂದೊಂದೆ ಎಳೆ ಎಳೆ ಎಲ್ಲ ಓಪನ್ ಆಗ್ತಿದೆ ಆ ಥರ ಹಾಕಿದ್ದಾರೆ ಮತ್ತೆ ಅದಕ್ಕಾಕಿರೋ ನೆಟ್ ನೆಟ್ಟೆಡ್ ಹಾಕಿದ್ದಾರಲ್ಲ ಅದೂ ಅಷ್ಟೆ ಸ್ವಲ್ಪವೂ ಚೆನ್ನಾಗಿಲ್ಲ ನೆಟ್ಟೆಡೂ ಏನಾಗಿದೆ ಅಂದರೆ ಕ್ವಾಲಿಟಿಯೇ ಇಲ್ಲ ಒಳ್ಳೆ ರಫ್ ಗಟ್ಟಿಯಾಗಿದೆ ಕಲ್ಲು ಥರ ಅದು ಮಿಂಗ್ ಫೋಲ್ಡೆ ಆಗ್ತಿಲ್ಲ ಚಿಕ್ಕ ಮಕ್ಕಳೇನಾದ್ರು ಹಾಕೊಂಡ್ಬಿಟ್ರೆ ಅಂತು ಮುಗಿದೇ ಹೋಯ್ತು ಕತೆ ಚಿಕ್ಕ ಮಕ್ಳು ಹಿಡ್ಕೊಂಡ್ರೂ ಸಹ ಇರಿಟೇಷನ್ ಸ್ಟಾರ್ಟಾಗೋಗುತ್ತೆ ಆ ಥರ ಇದೆ ಕ್ವಾಲಿಟಿ ಬಟ್ಟೆದು ನನಗಂತು ಥೂ ಒಂಚೂರು ಇಷ್ಟವೇ ಆಗಲಿಲ್ಲ ನೆಕ್ಷ್ಟ್ ಟೈಮ್ ಇನ್ನೇನಿದ್ದರೂ ಅಂಗಡಿಗೋಗಿ ಕೈಯ್ಯಲ್ಲಿ ಮುಟ್ಟಿ ನೋಡೆ ತಗೊಳ್ತೀನೇ ಹೊರ್ತು ಈ ಥರ ಆನ್ಲೈನ್ ಶಾಪಿಂಗ್ ಅಂತು ಹೋಗೋಲ್ಲಪ್ಪ ನೀನೂ ಅಷ್ಟೆ ಹೋಗ್ಬೇಡ ಅಂತಲೇ ಹೇಳ್ತೀನಿ ಹಾಗಾಗಿ ಆನ್ಲೈನ್ ಶಾಪಿಂಗ್ ಏನಂತ ಅಂದ್ರೆ ನಮಗೆ ಈಸಿ ಮಾಡುತ್ತೆ ಲೈಫ್ನ ಅದೇ ರೀತಿ ಕಷ್ಟವೂ ಸಹ ತಂದ್ಕೊಡುತ್ತೆ ಹಿಂಗೆ ಗೊತ್ತಿಲ್ಲದೇನೆ ನಾವು ಬೇಗನೇ ಮೋಸ ಹೋಗ್ತೀವಿ ಅಂತ ನಾನಂತೂ ಅಂದ್ಕೊಳ್ತಾಯಿದ್ದೀನಿ ಏಕೆಂದರೆ ನಮ್ಗೆ ಸಿಕ್ಕಿರೋ ಐಟಮ್ಸ್ ಎಲ್ಲ ಹಂಗೆ ಇದೆ ನೋಡು ಎಷ್ಟು ಅಲ್ಲಿರುವಂತಹ ಕ್ವಾಲಿಟಿ ಬೇರೆ ಇಲ್ಲಿರೊ ಕ್ವಾಲಿಟಿ ಬೇರೆ ಕಲರೂ ಬೇರೆ ಈ ಕಲರೂ ಬೇರೆ ಮತ್ತೆ ಅದ್ರಲ್ಲಿರೊ ಎಂಬ್ರೈಡ್ರಿ ವರ್ಕ್ ಎಷ್ಟು ಚೆನ್ನಾಗಿದೆ ಇಲ್ಲಿರೋದೆಲ್ಲ ಸ್ಟೋನ್ಸ್ ಎಲ್ಲ ಉದುರೋಗ್ತಿದೆ ಮಿರರ್ ವರ್ಕ್ ಫಿನಿಶಿಂಗೆ ಇಲ್ಲ ಸ್ಟಿಚಿಂಗ್ಸು ಸರಿ ಇಲ್ಲ ಅಲ್ಲಾಗಿ ಹಾಕಿರೊ ಫ್ಯಾಬ್ರಿಕು ಅಷ್ಟೆ ಲೋ ಕ್ವಾಲಿಟಿದಿದೆ ಪ್ರಿಂಟಿಂಗ್ ಅಂತೂ ಕೇಳೋಂಗೆ ಇಲ್ಲ ಆ ಪ್ರಿಂಟಿಂಗು ಯಾವ ಥರ ಇದೆ ಅಂದರೆ ಒಂದಕ್ಕೊಂದು ಜಾಯ್ನ್ ಆಗಿ ಮರ್ಜಾಗ್ಬಿಟ್ಟಿದೆ ಯಾವ ಡಿಸೈನಲ್ಲಿದೆ ಗೊತ್ತಾಗ್ತಿಲ್ಲ ಆ ಥರ ಕ್ವಾಲಿಟೀಸಿನಲ್ಲಿ ಕೊಟ್ಟಿದ್ದಾರೆ ನನಗಂತೂ ಬೇಜಾರಾಯಿತು ಇದನ್ನು ನೋಡಿ ನೀವು ಅಷ್ಟೆ ಇನ್ನೇನಾದರೂ ತಗೊಳ್ತೀನಿ ಅಂತ ಅಂದ್ರೆ ಆನ್ಲೈನಲ್ಲಿ ತಗೊಳ್ಬೇಡಿ ಡೈರೆಕ್ಟಾಗಿ ಹೋಗಿ ತಗೊಳ್ಳಿ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಆನ್ಲೈನಲ್ಲಿ ಕಡಿಮೆ ಇದೆ ಅಂತ ಹೋಗಿ ಮೋಸ ಹೋಗೋದಕ್ಕಿಂತ ನಾವು ಡೈರೆಕ್ಟಾಗಿ ಅಂಗ್ಡಿಗೆ ಹೋಗಿ ಸೇಲ್ ಮಾಡೋದರಿಂದ ಏನಾಗುತ್ತೆ ನಮಗೂ ತೃಪ್ತಿಯೂ ಇರುತ್ತೆ ಹೌದು ಅಂತ ಹೇಳಿ ಟಚ್ ಮಾಡಿ ನೋಡೋದರಿಂದ ಬಟ್ಟೆ ಕ್ವಾಲಿಟಿಯೂ ಸಹ ಗೊತ್ತಾಗುತ್ತೆ ಇಲ್ಲ ಅಂತ ಅಂದ್ರೆ ಏನೂ ಗೊತ್ತಿಲ್ಲದೆ ಸುಮ್ಮನೆ ತಗೊಂಡು ರಿಟನು ಮಾಡೋಕ್ಕಾಗಲ್ಲ ಅಂಗ್ಡಿಗಾದ್ರೂ ಆದರೆ ಒಂದು ವಾರ ಬಿಟ್ಟು ಹೋದ್ರೂ ಸ್ಲಿಪ್ ಹಿಡ್ಕೊಂಡು ವಾಪಸ್ಸು ತಗೊಳ್ತಾರೆ ಹೌದು ನಮ್ಮದೆ ಐಟಮ್ಸ್ ಇದು ಅಂತ ಅದೇ ಆನ್ಲೈನಲ್ಲಿ ವಾಪಸ್ಸು ಕೊಡೋಕ್ಕೂ ಆಗಲ್ಲ ಮತ್ತೆ ವಾಪಸ್ಸು ತಗೊಳ್ಳೋಕ್ಕೂ ಆಗಲ್ಲ ಹಾಗಾಗಿ ನಾವು ಏನೇ ಶಾಪಿಂಗ್ ಮಾಡಿದ್ರೂ ಡೈರೆಕ್ಟಾಗಿ ಮಾಡಬೇಕು ಆನ್ಲೈನ್ ಮಾಡೋಕ್ಕೋದ್ರೆ ಮೋಸವೇ ಹೋಗ್ತೀವಿ ಅಂತ ನಾನಂತೂ ಅಂದ್ಕೊಳ್ತೀನಿ ನಿಮ್ಗೇನು ಅನ್ನಿಸುತ್ತೆ ನೀವೇನಾದ್ರೂ ಆ ಥರ ಮಾಡಿದ್ದೀರಾ ಯಾವ್ದಾದ್ರು ಪ್ರೋಡಕ್ಟ್ಸ್ನ ತಗೊಂಡು ನಿಮಗೂ ನನ್ನ ಥರವೇ ಆಗಿದೆಯಾ ಎಕ್ಸ್ಪೀರಿಯೆನ್ಸು ನನಗಂತೂ ಇದು ಜೀವನದಲ್ಲಿ ಮರೆಯೋಕೆ ಆಗ್ದೆ ಇರುವಂತಹ ಎಕ್ಸ್ಪೀರಿಯೆನ್ಸು ಹಾಗಾಗಿ ನಾನಂತು ಇನ್ಮೇಲೆ ಆನ್ಲೈನಲ್ಲಿ ಯಾವುದೇ ರೀತಿಯಾದಂತಹ ಬಟ್ಟೆಗಳು ತಗೊಳ್ಳೊದಿರ್ಬೋದು ಫ್ರಾಕು ಚೂಡಿದಾರಸು ಸ್ಯಾರೀಸು ಡ್ರಸ್ಸಸ್ಸು ಈ ಥರದ್ದನ್ನ ಯಾವುದೂ ನಾನು ತಗೊಳ್ಳಲ್ಲಪ್ಪ ಏಕೆ ಅಂದರೆ ಇದೆಲ್ಲ ಸುಮ್ಮನೆ ವೇಶ್ಟು ನಮಗೆ ನಾವು ಏನೆಂದ್ರೆ ನಮ್ದು ಐಟಮ್ಸ್ಗಳನ್ನ ವೇಶ್ಟ್ ಮಾಡ್ತದೆ ಅಂತಲೇ ಹೇಳ್ಬೋದು ನಮ್ಮ ಪ್ರೋಡಕ್ಟ್ಸ್ಗಳನ್ನ ಅವರು ಸೇಲ್ ಮಾಡೋದಕ್ಕೋಸ್ಕರ ಹಂಗೆ ಆರ್ಟಿಫಿಶಿಯಲಿ ಕ್ರಿಯೇಟಿವ್ ಮಾಡಿರ್ತಾರೆ ಅಷ್ಟೆ ಆದರೆ ನಿಜವಾಗಿ ಪ್ರೋಡಕ್ಟ್ಸೆ ಬೇರೆ ಇರುತ್ತೆ ಅಲ್ಲಿಅವ್ರು ತೋರಿಸೋ ಪ್ರೊಜೆ ಪ್ರೊಡಕ್ಟ್ಸೆ ಬೇರೆ ಇರುತ್ತೆ ಹಾಗಾಗಿ ನಾವು ಮೋಸ ಹೋಗ್ಬಾರ್ದು ನಾವು ಮೋಸ ಹೋಗೋದ್ಕಿಂತ ಮುಂಚೆ ಏನು ಮಾಡ್ಬೇಕೆಂದ್ರೆ ಎಚ್ಚೆತ್ಕೊಳ್ಬೇಕು ಅದರಿಂದ ಒಳ್ಳೆ ರೀತಿಯ ಬಟ್ಟೆಗಳನ್ನ ತಗೊಳ್ಬೇಕೆಂದ್ರೆ ಡೈರೆಕ್ಟಾಗಿ ನಾವು ಅಂಗಡಿಗೆ ಹೋಗಬೇಕು ಅಂಗಡಿಲೆ ನೋಡಿ ತಗೊಳ್ಬೇಕು ಅವಾಗ ಏನು ಅನ್ನಿಸುತ್ತೆ ಅಂದರೆ ಮುಟ್ಟಿ ನೋಡಿ ಹೌದು ಎಷ್ಟು ಸಾಫ್ಟ್ ಇದೆ ಅಲ್ವ ಇದು ಬಟ್ಟೆ ಅಂತ ಹೇಳಿ ನಾವು ನೋಡಿ ಒಳ್ಳೆ ಕ್ವಾಲಿಟಿದಾ ಇಲ್ವ ಅಂತ ಟೆಸ್ಟ್ ಮಾಡಿ ಎಲ್ಲವೂ ತಗೊಳ್ಬೋದು ಮತ್ತೆ ಈಗಂತೂ ಅಂಗಡಿಗಳಲ್ಲಿ ಟ್ರಯಲ್ ರೂಮು ಇರುತ್ತೆ ಹಾಗಾಗಿ ಟ್ರಯಲ್ ಮಾಡಿ ತಗೊಳ್ಬೋದು ಇಲ್ಲಿ ಅವ್ರಿಗೆ ತಗೊಳ್ಳೋದು ಬುಕ್ ಮಾಡೊದೇ ತುಂಬ ದಿನ ಆದರೆ ಒಂದು ಟು ತ್ರೀ ಡೇಸ್ ಆಗುತ್ತೆ ಮತ್ತೆ ತಗೊಳ್ಬೇಕು ರಿಟನ್ ಅಂದರೂ ಮತ್ತೆ ವಾಪಾಸ್ಸು ಪ್ರೊಸಿಜರು ಅಂತೆಲ್ಲ ಹೇಳಿ ತುಂಬ ಟೈಮ್ ವೇಶ್ಟ್ ಮಾಡಿಸ್ತಾರೆ ಅದೇ ಅಂಗ್ಡಿಲ್ಲಾದರೆ ಆ ಥರ ಏನಿಲ್ಲ ಈಸಿಯಾಗಿ ಎಕ್ಸ್ಚೇಂಜ್ ಅನ್ನೂ ಸಹ ಮಾಡ್ಕೊಳ್ಬೋದು ನಾನಂತೂ ಆನ್ಲೈನು ಪ್ರೋಡಕ್ಟ್ಸ್ಗಳನ್ನ ಯಾವ್ದನ್ನೂ ಅಷ್ಟೆ ತಗೊಳ್ಳೋಕ್ಕೆ ಹೋಗಲ್ಲ ಇನ್ಮೇಲೆ ಎಲ್ಲದನ್ನೂ ಸುಮ್ಮನೆ ನೆಗೆಟಿವ್ ಆಗೇ ಇರುತ್ತೆ ನಮಗೆ ಯಾವುದೂ ಪಾಸಿಟಿವ್ ಏನಲ್ಲಿ ಇರೋದೇ ಇಲ್ಲ ಅಲ್ಲಿ ತೋರಿಸೋದೆ ಒಂದಾದರೆ ಇಲ್ಲಿ ಇರೋದೇ ಒಂದಾಗಿದೆ ಹಾಗಾಗಿ ನಾನು ಏನ್ಮಾಡ್ತೀನಿ ಅಂದರೆ ಆನ್ಲೈನ್ ಶಾಪಿಂಗ್ನ ಕಡಿಮೆ ಮಾಡ್ತೀನಿ ಡೈರೆಕ್ಟಾಗಿ ಅಂಗ್ಡಿಗೆ ಹೋಗಿ ಗೊಂಬೆಗಳ್ಗೆ ಹಾಕಿರ್ತಾರಲ್ವ ಯಾವ ಥರ ಕಾಣಿಸ್ತಿದೆ ಅಂತ ಅದನ್ನು ಜಶ್ಟ್ ನಾವು ಹೋಗಿ ನೋಡಿ ನಾವೇ ಟ್ರಯಲ್ ಮಾಡಿ ಹಾಕೊಳ್ಳೋದ್ರಿಂದ ನಮಗೂನು ಖುಷಿಯಾಗುತ್ತೆ ಮತ್ತೆ ನಾವು ಮೋಸ ಹೋಗಲ್ಲ ಅಂತ ಹೇಳಿ ನಾವು ಅಂದ್ಕೊಂಡು ಏನು ಮಾಡ್ಬೋದು ಇನ್ನೂ ಹೊಸ ಹೊಸ ಬಟ್ಟೆಗಳನ್ನೆಲ್ಲ ತಗೊಳ್ಬೋದು ಒಂದು ತಗೊಳ್ಳೋದಕ್ಕೋಗಿ ಎರಡು ಮೂರು ತಗೊಳ್ಬೋದು ಹೌದು ನಾವು ಒಂದ್ಸಲ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ಫ್ರೆಂಡ್ಸ್ ಎಲ್ಲ ಹೋಗಿದ್ದೊ ಸ್ಯಾರಿ ತಗೊಳ್ಳೋಣ ಅಂತ ಅಂಗಡಿಲಿ ಆವಾಗ ಮು ಎರ ಒಂದು ಸಾರಿ ತಗೊಳ್ಳೋಕ್ಕೋಗಿ ಮೂರು ಸಾರಿ ತಗೊಂಡೊ ಅವರು ಡಿಸ್ಕೌಂಟನ್ನು ಸಹ ಕೊಟ್ಟರೂ ಅಂಗಡೀಲಿ ಹಾಗಾಗಿ ಅಲ್ಲಿ ಕ್ವಾಲಿಟಿಯೂ ಗೊತ್ತಾಯಿತು ನಮಗೆ ಕ್ವಾಂಟಿಟಿಯೂ ಗೊತಾಯಿತು ಅದೇ ಆನ್ಲೈನಲ್ಲಿ ಸುಮ್ಮನೆ ಕೊಡ್ತಿದ್ದಾರೆ ಅಂಥೇಳ್ಬಿಟ್ಟು ಬಲ್ಕ್ ಲೆಕ್ದಲ್ಲಿ ಕೊಡ್ತಾರೆ ಅಂತ ಪರ್ಚೇಸ್ ಮಾಡ್ಬಿಟ್ರೆ ಅಲ್ಲೇನಾಗುತ್ತೆ ಡ್ಯಾಮೇಜ್ ಪೀಸಸ್ ಎಲ್ಲನೂ ಕಳಿಸ್ತಾರೆ ಲೋ ಕ್ವಾಸ್ಟ್ ಇರೋ ಅಂಥ ಬಟ್ಟೆಗಳೆಲ್ಲದನ್ನೂ ಬಂಡಲ್ ಮಾಡಿ ಮಿಡಲಲಿ ಜಾಯಿನ್ ಮಾಡ್ತಾರೆ ಹಾಗಾಗಿ ಏನಾಗುತ್ತೆ ನಮಗೆ ಯಾವುದೇ ರೀತಿಯಾದಂತಹ ಒಳ್ಳೆ ಕ್ವಾಲಿಟಿ ಇಲ್ಲದೇ ಇರುವಂತಹ ಬಟ್ಟೆಗಳೇ ಸಿಗೋದು ನಾವು ಇನ್ಮೇಲೆ ಏನೇ ಮಾಡಿದ್ರೂ ಅಷ್ಟೆ ಕೇರ್ಫುಲ್ಲಾಗಿ ನಾವು ನಮಗೆ ಗೊತ್ತಿರುವಂತಹ ಐಟಮ್ಸ್ಗಳನ್ನ ತಗೊಳ್ಳುವಾಗಲೂ ಅಷ್ಟೆ ಎಲ್ಲವಾಗಲೂ ಅಷ್ಟೆ ಕ್ಲಿಯರ್ ಆಗಿ ಪ್ಯಾಕ್ ಆಗಿದೆಯಾ ಇಲ್ವ ಅಂತೆಲ್ಲ ನೋಡಿ ತಗೊಳ್ಬೇಕು ಇಲ್ಲ ಅಂತ ಅಂದ್ರೆ ಮೋಸ ಹೋಗ್ತೀವಿ ಹಾಗಾಗಿ ನಾವು ಪ್ರೋಡಕ್ಟ್ಸ್ ಯಾವುದೇ ರೀತಿಯದನ್ನ ತಗೊಂಡ್ರೂ ನಾವು ಕೇರ್ಫುಲ್ಲಾಗಿ ತಗೊಳ್ಬೇಕು ಅಂಥೇಳಿ ನಾನಂತೂ ಅಂದ್ಕೊಂಡಿದ್ದೀನಿ ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ಆನ್ಲೈನ್ ಶಾಪಿಂಗ್ ಬಗ್ಗೆ ನಂಗಂತೂ ಯಾವಾಗಲೂ ನೆಗೆಟಿವ್ ಕಮೆಂಟ್ಸೇ ಸಿಕ್ತಿದೆ ಯಾವ ಪ್ರೋಡಕ್ಟ್ಸ್ನ ಬುಕ್ ಮಾಡಿದ್ರೂ ನನಗಂತೂ ಖುಷಿಯಾಗ್ತಲೇ ಇಲ್ಲ ಎಲ್ಲ ಡ್ಯಾಮೇಜ್ ಇರುತ್ತೆ ಇಲ್ಲ ಏನಾದರೂ ಒಂದು ಮಿಶ್ಟೇಕ್ಸ್ ಇರುತ್ತೆ ನೀಟಾಗಿ ಪ್ಯಾಕ್ ಆಗಿರಲ್ಲ ಅಥವಾ ಓಪನ್ ಆಗ್ಬಿಟ್ಟಿರುತ್ತೆ ಆ ಥರದ್ದು ಇಲ್ಲ ಒಡ್ದೋಗಿರುವಂಥ ಐಟಮ್ಸ್ಗಳು ಈ ಥರದ್ದೇ ಸಿಗ್ತಿದೆ ಹೊರ್ತು ಆನ್ಲೈನಲ್ಲಿ ನೀಟಾಗಿ ಪ್ಯಾಕಾಗಿರೋ ಅಥ್ವಾ ಖುಷಿಯಿಂದ ನೋಡಿದ ತಕ್ಷಣ ವಾವ್ ಅಲ್ಲಿ ಯಾವ ಕಲರ್ ಇದೆಯೋ ಅದೇ ಕಲರ್ ಇದೆ ಯಾವ ಕ್ವಾಲಿಟಿ ಇದೆಯೋ ಅದೇ ಕ್ವಾಲಿಟಿ ಇದೆ ಅಂಥೇಳೋ ಒಂದು ಐಟಮ್ಸು ಸಹ ಸಿಕ್ಕಿಲ್ಲ ನನಗಂತೂ ಹಾಗಾಗಿ ನಾನಂತೂ ಅಂದ್ಕೊಳ್ತೀನಿ ಏಕಾದ್ರೂ ತಗೊಂಡ್ನಪ್ಪ ಆನ್ಲೈನ್ನ ಶಾಪಿಂಗ್ನ ಅಂತ ನೀವೂ ಅಂದ್ಕೊಳ್ತೀರಾ ಈಗ ನಿಮಗೂ ಹಂಗೆಯ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನನಗಂಂತೂ ಇದೇ ಥರನೇ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು ಇನ್ಮೇಲಂತೂ ನಾನು ಆನ್ಲೈನ್ ಪ್ರಾಡಕ್ಟ್ಸ್ನೇ ಯಾವ್ದನ್ನೂ ಸೇಲ್ ಮಾಡೋಲ್ಲ ಹಾಗಾಗಿ ನಾನಂತೂ ಬೈ ಮಾಡೋಕ್ಕೂ ಹೋಗಲ್ಲ ಸೇಲ್ ಮಾಡೋರಿಗೂ ಅಷ್ಟೆ ವಾರ್ನಿಂಗಂತೂ ಕೊಡ್ತೀನಿ ತಗೊಳ್ಬೇಡಿ ಯಾರೂ ಅವರು ಮೋಸ ಮಾಡ್ತಿದ್ದಾರೆ ನಮಗೆ ಯಾವುದೇ ರೀತಿಯಾದಂಥ ಒಳ್ಳೆ ಪ್ರಾಡಕ್ಟ್ಸ್ನ ಅವರು ಕೊಡ್ತಿಲ್ಲ ತುಂಬನೇ ವರ್ಸ್ಟ್ ಇರುವಂತಹ ಓಲ್ಡ್ ಸ್ಟಾಕ್ ಇರುವಂತಹ ವಸ್ತುಗಳನ್ನೆ ಕೊಡ್ತಿದ್ದಾರೆ ಕೆಮಿಕಲ್ಲಿ ಅವು ಡ್ಯಾಮೇಜಾಗಿದೆ ಅಂಥ ಐಟಮ್ಸ್ಗಳನ್ನೆ ಅವರು ನಮಗೆ ಕೊಡ್ತಿದ್ದಾರೆ ಹಾಗಾಗಿ ನೀವೂ ಕೇರ್ಫುಲ್ಲಾಗಿ ಆನ್ಲೈನ್ ಶಾಪಿಂಗ್ನ ಮಾಡಿ ಮಾಡುವಾಗ ಸಾವಿರ ಸಲ ಯೋಚನೆ ಮಾಡಿ ಮಾಡಿ ಅಂಥೇಳಿ ನಾನು ಹೇಳ್ತೀನಿ